ವೆರಿ ಗುಡ್ ಮಾರ್ನಿಂಗ್

ಎಲ್ಲಿಗೆ ಚೆನ್ನೈಗೆ ಒಂದು ನಿಮಿಷ ಯಾವ ಡೇಟ್ಸ್ ಬೇಕಿತ್ತು ನಿಮಗೆ ಒಂದು ನಿಮಿಷ ವೆಯ್ಟ್ ಮಾಡಿ ನಾನು ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾ ಮಾ ಅದೇ ಡೇಟಲ್ಲಿ ಇದೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದೆ ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕು ಹೇಳಿ ಬೆಳಿಗ್ಗೆ ಹತ್ತು ಗಂಟೆಗೆ ಇದೆ ಮತ್ತು ಮಧ್ಯಾಹ್ನ ಮೂರುವರೆಗೆ ಇದೆ ಮಧ್ಯಾಹ್ನ ಸ್ಟ್ಯಾಂಡರ್ಡ್ ಇದೆ ಮತ್ತು ಫಸ್ಟ್ ಕ್ಲಾಸ್ ಇದೆ ನಿಮ್ಗೆ ಯಾವ್ದು ಪ್ರಿಫರ್ ಮಾಡ್ತೀರ ಸ್ಟ್ಯಾಂಡರ್ಡಾ ಅದು ಅದ್ರಗಾದ್ರೆ ನಿಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ಮಲ್ಗಕ್ಕೂ ಈಜಿ ಇರುತ್ತೆ ದೂರದ ಜರ್ನಿ ಹ್ಞೂ ಹಾಂ ಸರಿ ವೆಯ್ಟ್ ಮಾಡಿ ಬುಕ್ ಮಾಡ್ತೀನಿ ಅಮ್ ತೌಸಂಡ್ ಮೊದ್ಲೇ ಬುಕ್ ಮಾಡಬೇಕು ಬುಕ್ ಮಾಡೋದಾದ್ರೆ ಮೊದ್ಲೇ ಪೇ ಮಾಡಬೇಕು ಹ್ಞೂ ಮತ್ತು ನಿಮ್ಮ ಆಧಾರ್ ಕಾರ್ಡಿದೆಲ್ಲ ನಂಬರೆಲ್ಲ ಬೇಕಾಗುತ್ತೆ ಬುಕ್ ಮಾಡೋದಿಕ್ಕೆ ಹಾಂ ವಾಟ್ಸ್ಆ್ಯಪ್ ನಂಬರ್ ಫೋನಲ್ಲಿ ಆದರೂ ಬುಕ್ ಮಾಡ್ಬೌದು ಕಾಲ್ ಮಾಡಾದರೂ ಬುಕ್ ಮಾಡ್ಬೌದು ಮ್ಯಾಮ್ ಅದಕ್ಕೆ ಅಂತಾನೇ ಆ್ಯಪ್ಗಳು ಇರ್ತವೆ ಬುಕ್ ಮಾಡೋದಾದರೆ ಅದ್ರಲಾದ್ರು ಮಾಡ್ಬೌದು

ಹ್ಞೂ ಓಕೆ ಆಯಿತು ಮಾಡ್ತೀನಿ ಒಂದು ಆಧಾರ್ ಕಾರ್ಡ್ದೆಲ್ಲ ನನ್ನ ನಂಬರಿಗೆ ವಾಟ್ಸ್ಆ್ಯಪ್ ಮಾಡಿ ಹ್ಞೂ ಬುಕ್ ಮಾಡ್ತೀನಿ ಓಕೆ ಆಯಿತು ತ್ಯಾಂಕ್ ಯು